ಹೌದು ಹೆಚ್ಚಾಗಿಯೇ ನಮ್ಮ ಬೆಳೆಗಳ ಮತ್ತು ನಮ್ಮ ಒಂದು ಬೆಳೆಸಿದಂತಹ ಆ ಫಲಗಳ ಮೇಲೆ ಹವಾಮಾನದ ಒಂದು ಬದಲಾವಣೆ ಆಗಲಿ ಮತ್ತು ಕ್ರಿಮಿ ಕಟ್ಟೆಗಳಿಂದಾಗಲಿ ಈ ಥರದೊಂದು ಅಂಶಗಳಿಂದ ನಮ್ಮ ಬೆಳೆ ನಮ್ಮ ಬೆಳೆಗಳ ಮೇಲೆ ಪರಿಣಾಮ ಬಿದ್ದೇ ಬೀಳುತ್ತದೆ ಏಕೆಂದರೆ ಹವಾಮಾನದ ಪರಿಮಿತ್ಯದಿಂದ ಅಂದರೆ ಆ ಹವಾಮಾನವನ್ನು ತಾರತಮ್ಯ ಆ ಹವಾಮಾನ ಚೇಂಜ್ ಆಗೋದ್ರಿಂದ ನಮ್ಮ ಬೆಳೆಗಳು ಹೆಚ್ಚು ಬೆಳೆಯುವ ಟೈಮಿನಲ್ಲಿ ಅವುಗಳು ಬೆಳೆವಣಿಗೆ ಆಗುವುದಿಲ್ಲ ಮತ್ತು ಹವಾಮಾನ ವೈಪರೀತ್ಯದಿಂದ ಕ್ರಿಮಿಕೀಟಗಳು ಹೆಚ್ಚಾಗಿ ನಮ್ಮ ಬೆಳೆಗಳ ಮೇಲೆ ದಾಳಿ ದಾಳಿ ಮಾಡಿ ನಮ್ಮ ಬೆಳೆಗಳನ್ನು ಹಾಳು ಮಾಡುತ್ತವೆ ಇಂಥ ಒಂದಿಷ್ಟು ಸಮಸ್ಯೆಗಳಿಗೆ ನಮ್ಮ ರೈತರು ಅವುಗಳಿಗೆ ಔಷಧಿಯನ್ನು ಹೊಡೆಯುವುದು ಮತ್ತು ಕ್ರಿಮಿ ಕೀಟಗಳನ್ನು ಸಾಯಿ ಸಾಯಿಸಲು ಸ ಕೇಂದ್ರ ಅಂದರೆ ಕ್ರಿಮೀಕೀಟಗಳ ಔಷಧಿಗಳ ಕೇಂದ್ರದಿಂದ ಔಷಧಿಗಳನ್ನು ತಮ್ಮ ತೆಗೆದುಕೊಣ್ ತಂಬಂದು ಪರ ಅಂದರೆ ನಿಗದಿತ ಪ್ರಮಾಣದಲ್ಲಿ ಔಷಧಿಗಳನ್ನು ನಮ್ಮ ಬೆಳೆಗಳಿಗೆ ಸಿಂಪಡಿಸುವುದು ಈ ರೀತಿಯ ಒಂದಿಷ್ಟು ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಬೆಳೆಗಳನ್ನು ಕಾಪಾಡಿಕೊಳ್ಳಬೌದು ಮತ್ತು ನಮ್ಮ ಬೆಳೆಗಳು ಒಳ್ಳೆ ರೀತಿಯಿಂದ ಬೆಳೆಯಲು ಈ ರೀತಿ ಕೆಲಸಗಳನ್ನು ಮಾಡಬೇಕು ಇಂಥ ಒಂದು ಸಮಸ್ಯೆಗಳು ಎದುರಾದಾಗ ನಮ್ಮ ರೈತರು ಆಗಲಿ ನಾವಾಗಲಿ ಈ ರೀತಿ ಅವುಗಳಿಗೆ ಒಗ್ಗಿಕೊಳ್ಳುತ್ತೇವೆಂದು ಹೇಳಬೌದು